ನಾನು ಸಣ್ಣವನಿರುವಾಗ ಹೋಟ್ಲಲ್ಲಿ ಕೆಲಸ ಕೆಲಸ ಮಾಡ್ತಿದ್ದೆ ತಟ್ಟೆಯೆಲ್ಲ ತೊಳಿತ ಇದ್ದೆ ನಾನೊಂದು ಮೇಯ್ನ್ ಕುಕ್ ಮತ್ತು ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ಮಾಡಿ ಅದಲ್ಲಿ ಕಲಸಿ ಮತ್ತು ನಾನು ಕುಕ್ ಆದೆ ಕುಕ್ ಅಂದರೆ ಐಟಮ್ಸ್ ಎಲ ನೋಡಿ ಕುಕ್ ಅದು ಗ್ರೇವಿ ಹೇಗೆ ಮಾಡುದು ಆ ಟೈಪೆಲ ಕಲಿತ್ಕೊಂಡೆ ಸ್ವಲ್ಪ ಚಿಕನದು ಐಟಮು ಚಿಕನ್ ಮಸಾಲ ಚಿಕನ್ ಗಿರೇವಿ ಹೇಗೆ ಮಾಡೋದು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಎಲ್ಲ ಐಟಮ್ಸ್ ಒನೊಂದೆ ಒಂದು ಗ್ರೇವಿ ಮಾಡುವಾಗಲೆ ನಾನು ಕಲಿತ್ಕೊಂಡೆ ಗ್ರೇವಿ ಹೇಗೆ ಹಾಕುದ್ ಅದನೆಲ್ಲದು ಕಲ್ತೆಲ್ಲ ಈಗ ನನಗೆ ಸ್ವಲ್ಪ ಸ್ವಲ್ಪ ಐಟಮ್ ಎಲ್ಲ ಬರುತ್ತೆ ಫಿಶ್ ಚಿಕನ್ ಚಿಕನ್ ತಂದೂರಿ ಬಿರಿಯಾನಿ ಚಿಕನ್ ಟಿಕ್ಕ ಮಸಾಲ ತಂದೂರಿ ರೊಟ್ಟಿ ಇವೆಲ್ಲ ಐಟಮೆಲ್ಲ ನಾ ಈಗ ಫುಲ್ಲು ನಾರ್ಮಲಿಗೆ ಅದಕ್ಕೆ ಬಂದಿದೆ ಫಿಶ್ ಮಸಾಲ ಫಿಶ್ ಗ್ರೇವಿ ಫಿಶ್ ಫ್ರೈ ಚಿತ್ತ ಈಗೆಲ್ಲ ಐಟಮೆಲ್ಲ ತುಂಬ ಆಮೇಲಿದು ಮಾಡ್ಕೊಂಡು ಕಲಿತೆ ನಾನೀಗ ಚಿಕ್ಕನಲ್ಲಿ ನಮಗೆ ಬೇಕಾದ ಐಟಮ್ದೆ ನಮ್ದೂ ದಲ್ಲಿ ಪೂನಾದಲ್ಲಿ ಆ ಕಡೆ ಎಲ್ಲ ಇರುವಾಗ ಪು ಚಿಕನ್ ಐಟಮಲ್ಲಿ ಚಿಕನ್ ಅದ್ರಕಿ ಚಿಕನ್ ಅಂಡಿ ಚಿಕನ್ ಕಡಾಯಿ ಇಂಥದೆಲ್ಲ ಪ್ಯಾಮಸ್ ದೀಸ್ ಅವೆಲ್ಲ ಮಹಾರಾಷ್ಟ್ರದಲ್ಲಿ ನಾವು ಅದನ್ನೆಲ್ಲ ಕಲಿತು ತುಂಬ ಇದಾಗಿದೆ ಟೇಶ್ಟಿ ಸಹ ಒಳ್ಳೆ ಚಿಕನ್ ಐಟಮಲ್ಲಿ ಚಿಕನ್ ಟಿಕ್ಕ ಮಸಾಲ ಈಗ ನಮ್ಮ ಫ್ಯಾಮಿಲಿಯವ್ರಿಗೆ ಸಹ ಚಿಕನ್ ಟಿಕ್ಕ ಮಸಾಲ ಇಂಥದೆಲ ತಂದೂರಿ ರೊಟ್ಟಿ ಇದೆಲ್ಲ ತುಂಬ ಖುಷಿ ಅವರಿಗೆ ಮನೆಯವ್ರನ್ನು ಎಲ್ಲಿ ನಾವು ಕರ್ಕೊಂಡೋದರೆ ಕೊಡೋದು ನಾವು ಚಿಕನ್ ಮೊದಲೆ ಚಿಕನ್ ಅಂದಿ ಅಲ್ಲಿ ಆಡ್ರು ಕೊಡೋದು ನಾವು ಹೋಟ್ಲಲ್ ಎಲ್ಲಕ್ಕೆ ಹೋದ್ರೆ ನಮಗೆ ತುಂಬ ಇಷ್ಟವಾದ ಚಿಕನು ಬೇರೆ ಇದ್ದರಲ್ಲೆಲ್ಲ ಇದು ಚಿಕನ್ ಐಟಮಲ್ಲಿ ಇನ್ನು ತುಂಬ ಬೇಕು ಒಂದು ಚಿಕನ್ ತಂಗ್ಡಿ ಕಬಾಬು ಚಿಕನ್ ಹೈದ್ರಾಬಾದಿ ಚಿಕನ್ ಹೈದ್ರ ಬಿರಿಯಾನಿ ಚಿಕನ್ ಲಾಲಿಪಾಪ್ ಎಲ್ಲ ಐಟಮ್ಸ್ ಇದೆ ಸ್ವಲ್ಪ ಮಾಡ್ಲಿಕ್ಕೆ ನಾನು ಅಲ್ಲಿಂದ್ಲೇ ಹೋಟೆಲಿಂದಲೇ ಕಲ್ತಿದ್ದು ನಾ

ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಪೇಮಸ್ ಅಂದರೆ ಫಿಶ್ ಮಸಾಲ ಫಿಶ್ ಫ್ರೈ ಫಿಶ್ ಐಟಮ್ ಜಾಸ್ತಿ ಸಮುದ್ರ ಹತ್ತಿರವಿರುವಾಗ ಫಿಶ್ ಐಟಮ್ ಜಾಸ್ತಿ ತಿಂತಾರೆ ಜನಗಳೆಲ್ಲ ಜಾಸ್ತಿ ಇದೆ ಮಕ್ಳಿಗೆ ಸಹ ಈಗ ಚಿಕನ್ ಐಟಮ್ ಅಂದರೆ ತುಂಬಇಷ್ಟ ಫಿಶ್ ಗಿಶ್ ಯಾರು ತಿನ್ನೊದು ಕಡಿಮೆ ಅದರಲ್ಲೀ ಮಕ್ಳಿಗೆ ಬರೀ ಚಿಕನ್ ಐಟಮ್ ಇದ್ರೆ ಬೇಕು ನಮ್ಮ ಕರ್ನಾಟಕದಲ್ಲಿ ಹಾಗೆ ಮಹಾರಾಷ್ಟ್ರಲ್ಲೆಲ್ಲ ಸಿಕನ್ನೆ ಸಹ ಪೇಮಸ್ಸೆ ಆರ್ ನಮ್ಮೂರಲೆಲ್ಲ ಜನಗಳಿಗೆ ಫಿಶ್ ಐಟಮ್ ಜಾಸ್ತಿ ಇದ್ಹಾಕಿ ಫಿಶ್ ಮತ್ತು ಮಾಡೋದೊಂದು ಸ್ವಲ್ಪ ಕಷ್ಟವಿದೆ ಚಿ ಎಲ್ಲ ಬಟ್ ಈ ತಂದೂರಿ ಐಟಮ್ಸ್ ಎಲ್ಲ ಮಾಡೋದ್ ಅಷ್ಟು ಕಷ್ಟ ಇದು ಕಲಿಲಿಕ್ಕೆ ಸ್ವಲ್ಪ ಕಷ್ಟ ಮಾಡಲಿಕ್ಕೆ ಬಿಸಿಯಲ್ಲಿ ತಂದೂರಿ ಬಟ್ಟೆಯಲ್ಲಿ ಮಾಡೋದ್ ತುಂಬ ಹ್ಞೂ ಪ್ರಾಬ್ಲಮ್ಮೇ ಇದು ತುಂಬ

ಚಿಕನ್ ಐಟಮ್ ಅಂದರೆ ತುಂಬ ಇಷ್ಟ ನಮ್ಮನೆಯವ್ರಿಗೆಲ್ಲ ತುಂಬ ಇಷ್ಟ ಅದು ಹಾಗೆ ನಾವು ತುಂಬಾ ಸಲ ಒಟ್ಟಾಗಿ ಫ್ಯಾಮಿಲಿ ಒಟ್ಟಿಗೆ ನಾವು ಹೋಗ್ತಿವಿ ಎಲ್ಲಿ ಹೋಟ್ಲಿಗೆ ಹೋಟ್ಲಲ್ಲಿ ಅದರಲ್ಲಿ ತಿನ್ಲಿಕ್ಕೆ ಎಲ್ಲ ಒಟ್ಟು ಸೇರ್ಕೊಂಡು ಹೋಗ್ತೆವೆ ಮನೆಯಲ್ಲಿ ಪಾರ್ಟಿ ಮಾಡ್ತೆವೆ ನಮ್ದು ಫಂಕ್ಷನಲ್ಲಿ ಚಿಕಮ್ ಐಟಮ್ ಜಾಸ್ತಿ ವೆಜ್ ಕಮ್ಮಿ ಎಲ್ರಿಗೆ ಖುಷಿ ಅಂದರೆ ಚಿಕನ್ ಅಂದರೆ ತುಂಬಇಷ್ಟ ಎಲ್ಲ ಖುಷಿಯಾಗಿರ್ತಾರೆ ಮನೆಯಲ್ಲಿ ಚಿಕನ್ ಐಟಮ್ ಮಾಡೋದಂದ್ರೆ ಎಲ್ಲಾ ತುಂಬ ಜನರಿಗೆ ನಾವು ವಾರದಲ್ಲಿ ವೆಜ್ ತಿನ್ನೋದು ಕಮ್ಮಿ ಚಿಕನ್ ಐಟಮ್ ಜಾಸ್ತಿ ನಮಗೆ ಹಾಗಾಗಿ ನಮ್ಮಮನೆಯಲಿ ಯಾವಾಗಲು ನೋಡಿ ದಿವಸಕ್ಕೆ ಚಿಕನ್ ಐಟಮೆ ಜಾಸ್ತಿ ಚಿಕನ್ ಸುಕ್ಕ ಚಿಕನ್ ಗ್ರೇವಿ ಇಂಥ ಐಟಮೆಲ್ಲ ನಾವು ಜಾಸ್ತಿ ಗೀ ರೈಸಿಗೆಲ್ಲ ಮೊನ್ನೆ ನಾನ್ ವೆಜ್ ಮಾಡಿದ್ದೆ ತಿಂತೀವಿ ಕೆಲವರಿಗೆ ಕಬಾಬ್ ಇಷ್ಟ ತುಂಬಾ ಕೆಲವರ್ದು ಒನೊಂದು ಐಟಮ್ ಚಿಕನ್ ಕಬಾಬು ಚಿಕನ್ ಟಿಕ್ಕ ಒಂದು ಐಟಮ್ಸ್ ಒಬ್ಬೊಬ್ಬರಿಗೆ ಒನೊಂದು ಇಷ್ಟ ಆಗಿದೆ ನಮ್ಮನೆಯಲ್ಲಿ ತಿನ್ನೋದಂದ್ರೆ ಅಂದರೆ ಚಿಕನ್ ಗ್ರೇವಿ ಉಡುಪಿ ದಿಸ್ಟಿಕ್ ಅಂದರೆ ಗ್ರೇವಿ ಪೇಮಸ್ ನಮ್ಮ ಚಿಕನ್ ಇದು ಮಸಾಲ ಗ್ರೇವಿ ಕಬಾಬು ಇಂಥ ಐಟಮೆಲ್ಲ ಫುಲ್ ಇಷ್ಟ ಆಗ್ತದೆ ಫನ್ಷನಲ್ಲಿ ಯಾವುದೇ ಫನ್ಷನಲ್ಲಿ ಗ್ರೀನು ಚಿಕನದು ಐಟಮ್ಸ್ ಎಲ್ಲ ಗ್ರೀನ್ ಚಿಕನ್ ಚಿಕನ್ ಗ್ರೇವಿ ಇಂಥದೆಲ್ಲ ಐಟಮ್ ಅಲ್ಲಿ ಜಾಸ್ತಿ ಇದಾವೆ ಅಂಥ ಅಂಥವ್ ಐಟಮ್